ನೀರು ನಮಗೆ ತುಂಬಾ ಆವಶ್ಯಕತೆ ಇದೆ ನೀರು ನಮಗೆ ಈಗ ಹೇಗೆ ಅಂದರೆ ಕುಡಿಯೋ ನಮಗೆ ಹೆಲ್ದಿ ಆರೋಗ್ಯವಾಗಿರ್ಬೇಕು ಅಂದರೆ ನೀರಿನ ಆವಶ್ಯಕತೆ ತುಂಬ ಇದೆ ದಿನ ಮೂರರಿಂದ ನಾಲ್ಕು ಲೀಟ್ರು ನೀರು ಕುಡಿಯೋದರಿಂದ ತುಂಬ ಎಲ್ದಿ ಆರೋಗ್ಯವಾಗಿರ್ಬೋದು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಆ ನೀರು ತೊಗೊಂಡಷ್ಟು ನಮ್ಮ ಚರ್ಮ ಕೂದಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ದೆನ್ ಹಾಗೇ ನೀರಿಂದ ನಾವು ಬಟ್ಟೆ ತೊಳಿಬೋದು ಹವ ಈಗ ನೀರು ಬಟ್ಟೆ ತೊಳೆಯೋಕೆ ವಾಷಿಂಗ್ ಮಿಶಿನು ಎಲ್ಲ ಬಂದಿದೆ ಬಟ್ ಹಿಂದಿನ ಕಾಲದಲ್ಲಿ ನಾವು ನೀರು ಬಟ್ಟೆ ತೊಳಿಯೋ ಕೆರೆಗೆ ಹೋಗಿ ತೊಳಿತಾ ಇದ್ದರು ಇವಾಗ ಈಗ ಅಂದರೆ ವಾಷಿಂಗ್ ಮಿಶಿನ್ ಅಲ್ಲಿ ಬಟ್ಟೆ ವಾಶ್ ಮಾಡೋದು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ ಅದು ನೀರು ಅವಾಗ ಕೆರೆ ಇವಾಗ ಲೈಟ್ ಬಿಲ್ ವಾಷಿಂಗ್ ಮಿಶಿನಲ್ಲಿ ವಾಶ್ ಮಾಡ್ತೀವಿ ಲೈಟ್ ಬಿಲ್ ಬರುತ್ತೆ ದೆನ್ ಹಾಗೇ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಎಲ್ಲ ಬರುತ್ತೆ ಅವಾಗ ಆ ಥರ ಇರಲಿಲ್ಲ ಹೇಗೆ ಅಂದರೆ ಅವಾಗ ಹಿಂದಿನ ಕಾಲದಲೆಲ್ಲ ಕೆರೆಗೆ ಹೋಗಿ ಬಟ್ಟೆ ತೊಳಿಯೋರು ಆ ಬಟ್ ಅದು ಕರೆಂಟ್ ಸೇವ್ ಆಗ್ತಾ ಇತ್ತು ದೆನ್ ವಾಟ್ರು ಬಿಲ್ಲು ಎಲ್ಲ ಸೇವ್ ಆಗ್ತಿತ್ತು ಇವಾಗ ಹಾಗಲ್ಲ ವಾಷಿಂಗ್ ಮಿಷಿನ್ ಬಂದಿದೆ ನೀರಿದೆ ಇವಾಗ ನಮ್ಗೆ ಹೇಗೆ ಬೇಕೋ ಫೆಸಿಲಿಟಿಸ್ ಆ ಥರ ಇದೆ ನೀರಿಂದ್ರಲ್ಲು ಕೂಡ ನ ನಮ್ಮಲ್ಲಿ ಹೇಗೆ ನೀರು ಅಡ್ಗೆ ಮಾಡಕು ಕೂಡ ಅಷ್ಟೇ ಆವಶ್ಯಕತೆ ಇದೆ ಒಂದು ಸೊಪ್ಪು ತೊಳಿಯೋಕ್ಕಾಗ್ಲಿ ಒಂದು ತರಕಾರಿ ತೊಳಿಯೋಕ್ಕಾಗ್ಲಿ ಈಗ ಒಂದು ಅನ್ನ ಮಾಡ್ತೀವಿ ಅಂದರೂ ನೀರು ಇಂತಿಷ್ಟು ಬೇಕು ಅಂತ ಬೇಕೇ ಬೇಕು ಅಡ್ಗೆ ಮಾಡಕು ಅಷ್ಟೇ ದಿನನಿತ್ಯದ ವಸ್ತುಗಳನ್ನ ತೊಳಿಯೋಕೆ ಪಾತ್ರೆ ತೊಳಿಯೋಕೆ ಆಮೇಲೆ ಒಂದು ಹಾಲು ಬಿಸಿ ಮಾಡ್ತೀನಿ ಅಂದರೂ ಕೂಡ ಅದಕ್ಕೆ ನೀರು ಹಾಕಿ ಬಿಸಿ ಮಾಡಬೇಕು ಅದಕ್ಕು ಕೂಡ ನೀರಿನ ಆವಶ್ಯಕತೆ ಇದೆ ಒಂದು ಗಿಡ ಮರ ಅದು ಒಂದು ಚಿಕ್ಕ ಸಸಿಯಿಂದ ಬೆಳೆಸ್ಬೇಕು ಅಂದರೂ ಅದಕ್ಕು ಕೂಡ ನೀರಿನ ಆವಶ್ಯಕತೆ ಇದೆ ನೀರು ಬೇಕೇ ಬೇಕು ಬಟ್ಟೆ ತೊಳೆಯೋಕೆ ಪಾತ್ರೆ ತೊಳೆಯೋಕೆ ನಾವು ಮನೆ ಕ್ಲೀನ್ ಮಾಡೋಕು ಕೂಡ ನೀರಿನ ಆವಶ್ಯಕತೆ ಇದೆ ಒಂದು ನಾವು ನೆಲ ಒರಸ್ತಿವಿ ಅಂದ್ರು ಅದಕ್ಕು ನೀರು ಬೇಕು ಅದು ಹಾಗಾಗಿ ನಮಗೆ ನೀರು ತುಂಬ ಆವಶ್ಯಕತೆ ಇರೋ ಅಂಥದ್ದು ನೀರು ನೀರಿಂದ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಮನೆ ಒರ್ಸೋದು ಒಂದು ತರಕಾರಿ ತೊಳೆಯೋದಾಗಲಿ ಒಂದು ನಾವು ಮನೆ ಕ್ಲೀನ್ ಮಾಡಕೆ ತುಂಬ ನೀರು ಯೂಸ್ ಮಾಡ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಹೇಗೆ ಅಂದು ಹೇಗೆ ನೀರಿಂದು ಹಸು ಕರುಗಳಿಗೆ ನೀರು ಬೇಕು ಆ ಹಸು ಕರುಗುಳ್ಗೆ ಕುಡಿಯೋಕೆ ನೀರು ಹೇಗೆ ಅಂದರೆ ಅವಾಗೆಲ್ಲ ಕೆರೆ ಬಾವಿ ಕಡೆ ಹತ್ರ ಕರ್ಕೊಂಡು ಹೋಗ್ತಿದ್ರು ಅದು ಹಸು ಕರು ಎಲ್ಲ ಹಲ್ ನೀರ್ ಕುಡಿತಿತ್ತು ಇವಾಗ ಫುಲ್ ತುಂಬಾ ಟೆಕ್ನಾಲಜಿ ಮುಂದ್ವರ್ದಿದೆ ಹಸುಗಳಿಗೇನೆ ಸಪ್ರೇಟು ಆ ಥರ ಎಲ್ಲ ರೋಡ್ ಸೈಡಲೆಲ್ಲ ನಾವ್ಗಳು ನೋಡ್ತೀವಿ ಹಸುಗೆ ನೀರಿಗೆ ಅಂತ ಒಂದು ಟ್ಯಾಂಕ್ ಥರ ಮಾಡ್ಬಿಟ್ಟು ಇದು ಹಸುಗಳಿಗೆ ಪಕ್ಷಿಗಳಿಗೆ ಅಂತ ಈ ಬೇಸ್ಗೆ ಕಾಲದ ಟೈಮಲೆಲ್ಲ ಮಾಡಿರ್ತಾರೆ ಆ ಥರ ಹೇಗೆ ಒಂದು ರೋಡ್ ಸೈಡಲ್ಲಿ ಒಂದು ಕಟ್ಟೆ ಥರ ಕಟ್ಬಿಟ್ಟು ಅದು ಪಕ್ಷಿಗಳಿಗೆ ಇದಕ್ಕೆ ಅಂತ ನಾವು ಅಷ್ಟೆ ಮನೆಗಳಲ್ಲಿ ಹೊರ್ಗಡೆ ಸ್ವಲ್ಪ ನೀರು ಇಟ್ಟರೆ ಈ ಬೇಸ್ಗೆ ಕಾಲದಲ್ಲಿ ಪ ನಮ್ಮ ಥರನೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರು ಬೇಕು ಅನ್ಸುತ್ತೆ ಆ ಒಂದು ನಾವು ಈಗ ಟೆರೇಸ್ ಮೇಲೆ ಒಂದು ಮನೆ ಮಹಡಿ ಮೇಲೆ ಸ್ವಲ್ಪ ನೀರು ಇಟ್ಟರೆ ಅದು ಪಕ್ಷಿಗಳು ಕುಡಿಯುತ್ತೆ ಅವುಕ್ಕು ಕೂಡ ಬಾಯಾರಿಕೆ ಕಡ್ಮೆ ಆಗುತ್ತೆ ನಮಗೂ ಹಾಗೆನೆ ದಿನ ಎಷ್ಟು ನೀರು ಕುಡ್ ಕುಡಿಬೇಕು ಅಂದರೆ ಮೂರರಿಂದ ನಾಲ್ಕು ಲೀಟ್ರ್ ಅಷ್ಟು ನೀರು ಕುಡಿಬೇಕು ನಮಗೆ ಆಹಾರ ಎಷ್ಟು ಆವಶ್ಯಕತೆನೋ ಹಾಗೆ ನೀರು ಕೂಡ ತುಂಬ ಆವಶ್ಯಕತೆ ನೀರು ಕುಡಿಯೋದರಿಂದ ತುಂಬ ಚೆನ್ನಾಗಿರ್ಬೋದು ಒಂದು ಚಿಕ್ಕ ಮಗುಯಿಂದ ಕೂಡ ವಯಸ್ಸಾದೋರ್ಗು ನೀರಿನ ಆವಶ್ಯಕತೆ ಇದ್ದೇ ಇರುತ್ತೆ ಇಂತಿಷ್ಟು ನೀರು ಅಂತ ತೊಗೊಂಡರೇನೆ ನಾವು ಚೆನ್ನಾಗಿರೋದು ಬರಿ ಆಹಾರ ತಗೊಂಡು ನೀರು ಕುಡಿಲಿಲ್ಲ ಅಂದರೆ ಅದು ಕೂಡ ನಮಗೆ ಡೈಜೇಶನ್ ಆಗಲ್ಲ ಮೀನ್ಸ್ ಏನಪ್ಪ ಡೈಜೇಶನ್ ಆಗದು ತುಂಬ ಕಷ್ಟ ಇದೆ ಆದ್ದರಿಂದ ನಾವು ಎಲ್ಲಾ ಕರೆಕ್ಟಾಗಿ ತಗೊಂಡು ಫುಡ್ಡು ನೀರು ನೀರಿನ ಆವಶ್ಯಕತೆ ತುಂಬಾ ಇದೆ ಬಟ್ಟೆ ತೊಳೆಯೋಕು ಅಷ್ಟೆ ಪಾತ್ರೆ ಕ್ಲೀನ್ ಮಾಡೋಕು ಅಷ್ಟೆ ಈಗ ಪಾತ್ರೆ ತೊಳೆಯೋಕು ನೀರಿಲ್ಲ ಅಂದರೆ ಆಗತ್ತ ಈಗ ನಾವು ಆಹಾ ಫುಡ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ಎಲ್ಲ ಮಾಡ್ಕೊಂಡು ತಿಂತೀವಿ ಅದನ್ನ ಮತ್ತು ನಾವು ಆದರೆ ಮಾಡಕ್ಕಾಗದಿಲ್ಲ ಅದನ್ನ ತೊಳೆಯೋದಕ್ಕಾಗ್ಲಿ ನೀರಿನ ಆವಶ್ಯಕತೆ ಇದೆ ಈಗ ನಾವು ಸೋಪು ಡಿಟರ್ಜೆಂಟು ಲಿಕ್ವಿಡ್ಸು ಎಲ್ಲ ಯೂಸ್ ಮಾಡ್ತೀವಿ ಅವೆಲ್ಲ ಹಾಕಿ ನಾವು ಇದು ಮಾಡಿದ ಮೇಲೆ ಅದನ್ನ ಕ್ಲೀನ್ ಮಾಡೋಕೆ ನೀರಿನ ಆವಶ್ಯಕತೆ ಇದೆ ನೀರು ಬೇಕೇ ಬೇಕು ಹಾಗೇ ನಾವು ಇವಾಗ ಬಟ್ಟೆ ಯೂಸ್ ಮಾಡ್ತೀವಿ ಅದು ಬಟ್ಟೆನು ಕೂಡ ಅಷ್ಟೇ ನಾವು ಯೂಸ್ ಮಾಡಿ ಗಲೀಜು ಆಗಿರೋ ಬಟ್ಟೆನ ಮತ್ತೆ ಹಾಕಲ್ಲ ಅದನ್ನ ಕ್ಲೀನ್ ಮಾಡೋಕು ಕೂಡ ನೀರು ಬೇಕು ಅದೇ ಹಾಗೇ ನಾವು ಇವಾಗ ನಾವು ಇವಾಗ ವಾಷಿಂಗ್ ಮಿಷಿನ್ ಅಂತ ಯೂಸ್ ಮಾಡ್ತೀವಿ ಅದರಿಂದ ಕರೆಂಟ್ ಬಿಲ್ಲು ಆಮೇಲೆ ಆ ವಾಷಿಂಗ್ ಮಿಷಿನ್ಗು ಅಷ್ಟೆ ಅದಕ್ಕು ನೀರು ಮ್ ನೀರು ಬೇಕೇ ಬೇಕು ಈಗ ಪಾತ್ರೆ ತೊಳೆಯೋಕೆಲ್ಲ ಮಿಷಿನ್ ಬಂದಿದೆ ಡಿಟರ್ಜೆಂಟ್ ವಾಷ್ ಅಂತ ಅದಕ್ಕು ಕೂಡ ಆ ಪಾತ್ರೆ ತೊಳೆಯೋ ಮಿಷಿನ್ಗು ಕೂಡ ನೀರು ಬೇಕು ಅವಾಗ ಹಿಂದಿನ ಕಾಲದಲ್ಲಿ ಹೇಗೆ ಅಂದರೆ ಕೆರೆ ಹತ್ರ ಬಾವಿ ಹತ್ರ ಹೋಗಿ ಮಾಡ್ತಾ ಇದ್ದರು ಇವಾಗ ಆ ಥರ ಇಲ್ಲ ಇವಾಗ ಹೇಗೆ ಅಂದರೆ ನಮ್ಗೆ ಬೇಕಾಗಿರೋ ಥರ ನಾವು ಫೆಸಿಲಿಟೀಸ್ ಮನೆನಲ್ಲಿ ಎಲ್ಲ ನಮ್ಗೆ ಆವಶ್ಯಕತೆ ಇರೋ ಥರ ಮಾಡ್ಕೊಂಡು ಇರ್ತೀವಿ ಅದಕ್ಕೆ ನೀರಿನ ಆವಶ್ಯಕತೆ ಇರುತ್ತೆ ಅದಕ್ಕು ಕೂಡ ನೀರು ನೀರು ಇಲ್ದೇ ಮಾಡಕ್ಕೆ ಆಗದಿಲ್ಲ ಅದಕ್ಕೆ ಇಂತಿಷ್ಟು ನೀರು ಅಂತ ಬಂದರೆ ಈಗ ವಾಷಿಂಗ್ ಮಿಷಿನ್ಗ್ ಬಟ್ಟೆ ಹಾಕ್ತಿವಿ ಇಷ್ಟು ಸೆಕ್ ನಿಮಿಷ ಇಷ್ಟು ಸೆಕೆಂಡ್ಸು ಅಂತ ಸೆಟ್ ಮಾಡಿರ್ತೀವಿ ಅದಕ್ಕೆ ನೀರು ಬಂದ್ರೇನೆ ಆ ಮಿಷಿನ್ ವರ್ಕ್ ಮಾಡೋದು ಇಲ್ಲ ಅಂದರೆ ಆ ಮಿಷಿನ್ ಕೆಲಸ ಮಾಡೋದಿಲ್ಲ ಅದಕ್ಕು ನೀರಿನ ಆವಶ್ಯಕತೆ ಈಗ ಪಾತ್ರೆ ತೊಳಿಬೇಕು ನಾವು ಕೈಲಿ ತೊಳೆದರೂ ನೀರು ಬೇಕು ನಾವು ಪಾತ್ರೆ ತೊಳೆಯೋ ಮಿಷಿನ್ಗೆ ಹಾಕಿ ನಾವು ಪಾತ್ರೆ ತೊಳೆಯಕ್ಕೆ ಸೆಟ್ ಮಾಡಿ ಎಲ್ಲ ಹಾಕಿದ್ದರೂನು ಅದಕ್ಕೂ ಕೂಡ ನೀರು ಬೇಕೇ ಬೇಕು ಮತ್ತು ನಾವು ದಿನನಿತ್ಯ ಕ್ಲೀನ್ ಸ್ನಾನ ಮಾಡೋಕ್ಕಾಗಲಿ ನಾವು ಶೌಚಾಲಯಕ್ಕೆ ಹೋಗೋಕ್ಕಾಗಲಿ ನೀರಿನ ಆವಶ್ಯಕತೆ ಇದೆ ಅದು ನೀರು ಇಲ್ದೇ ಆಗದಿಲ್ಲ ನೀರು ಕುಡಿಯೋದಿಕ್ಕೆ ಪಾತ್ರೆ ತೊಳೆಯೋಕೆ ಬಟ್ಟೆ ತೊಳಿ ಮನೆ ಕಟ್ತಾರೆ ದೊಡ್ಡು ದೊಡ್ಡು ಬಿಲ್ಡಿಂಗ್ಗಳ ಕಟ್ತಾರೆ ಇವಾಗ ಆ ಬಿಲ್ಡಿಂಗ್ಗಳಿಗೆ ನೀರು ಮರಳು ಸಿಮೆಂಟು ಎಲ್ಲ ಹೇಗೆ ಇಂಪಾರ್ಟೆಂಟ್ ಅದೇ ಥರ ನೀರು ಬೇಕೇ ಬೇಕು ನೀರು ಇಲ್ದೆ ಒಂದು ಮನೆ ಕಟ್ಟಕ್ಕೆ ಆಗದಿಲ್ಲ ನೀರು ಇದ್ದರೆ ಸಿಮೆಂಟ್ ಕಲ್ಸಿ ಗಾರೆ ಕೆಲ್ಸದೋರು ಎಷ್ಟು ಕೆಲಸ ಮಾಡ್ತಾರೆ ಅದರು ಅಷ್ಟೇ ಇಂಪಾರ್ಟೆಂಟ್ ನೀರು ಕೂಡ ಇರತ್ತೆ ಈ ಈಗ ಹೊರ್ಗಡೆ ಹೋದರೆ ನಾವು ರಾಯ್ಚೂರು ಗುಲ್ಬರ್ಗ ಹುಬ್ಳಿ ಆ ಕಡೆ ಎಲ್ಲ ಹೋದರೆ ತುಂಬ ಬಿಸ್ಲು ಇರುತ್ತೆ ಆ ಕಡೆ ನೀರಿನ ಆವಶ್ಯಕತೆ ತುಂಬ ಇದೆ ನಮ್ಗಳಿಗೆ ಹೇಗೆ ಅಂದರೆ ನೀರು ದಿನನಿತ್ಯ ನಮಗೆ ಅಟ್ಲೀಸ್ಟ್ ಇಷ್ಟು ಅಂತ ಲಿಮಿಟೇಷನ್ ಆಗಾದ್ರು ನೀರು ಬೇಕೇ ಬೇಕು ನೀರಿಲ್ಲ ಅಂದರೆ ತುಂಬ ಕಷ್ಟ ನೀರು ಇಲ್ದೇನೆ ಜೀವನ ಮಾಡಕ್ಕೆ ಆಗದೆ ಇಲ್ಲ ಈಗ ಗಾಳಿ ಆಹಾರ ಎಲ್ಲ ಹೇಗೆ ನಮಗೆ ಇಂಪಾ ಆವಶ್ಯಕತೆನೋ ಹಾಗೆ ತುಂಬಾ ಆವಶ್ಯಕತೆ ಇರೋ ಅಂಥ ವಸ್ತು ನೀರು ಈಗ ಸಾಯಕ್ಕೆ ಸಾಯೋ ಮೂವ್ಮೆಂಟಲು ಕೂಡ ನಾವು ನೀರು ಕೇಳ್ತೀವಿ ಎಲ್ಲಾರು ಅಷ್ಟೇ ನೀರು ಒಂದು ಮನೆ ಕಟ್ಟಕ್ಕಾಗಲಿ ಮನೆ ಕಟ್ಟಿ ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ ಅದಕ್ಕೆಲ್ಲ ನೀರು ಬೇಕೇ ಬೇಕು ನೀರಿಂದನೇ ಆಗೋದು ಒಂದು ಸಿಮೆಂಟು ಮರಳು ಎಲ್ಲಾ ಮನೆ ಕಟ್ಟಕೆ ಹಿಟ್ಟಿಗೆ ಎಲ್ಲ ಈ ಪೈಂಟು ನಾವು ಎಲ್ಲ ಹೇಗೆ ಹಾಗೆ ನೀರು ಕೂಡ ಹಿಂದಿನ ಕಾಲ್ದಲ್ಲೆಲ್ಲ ಮನೆಗಳಿಗೆ ಅಂದರೆ ಆ ಮಣ್ಣಿನ ಗೋಡೆಗಳು ಸಿಮೆಂಟ್ ಎಲ್ಲ ಇರಲಿಲ್ಲ ಅದಕ್ಕೆ ಅಷ್ಟು ನೀರಿನ ಆವಶ್ಯಕತೆ ಇರಲಿಲ್ಲ ಇವಾಗ ಸಿಮೆಂಟು ಇಟ್ಗೆ ಟೈಲ್ಸು ಎಲ್ಲ ಅಂತ ಬಂದಿದೆ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಮಾಡ್ತೀವಿ ನೀರು ಆವಶ್ಯಕತೆ ಇದೆ ಮನೆ ಕಟ್ಟೋಕೆ ಪ್ರಾಣಿ ಪಕ್ಷಿ ಮನುಷ್ಯ ಸಣ್ಣ ಪುಟ್ಟದಕ್ಕೂ ನೀರಿನ ಆವಶ್ಯಕತೆ ಇದೆ ಎಲ್ಲಾದಕ್ಕು ನೀರು ಇದ್ದರೇನೆ ಜೀವನ ನೀರಿಂದ ಎಷ್ಟು ಯೂಸ್ ಇದೆ ಅಂದರೆ ನಮಗೆ ನೀರು ಕುಡಿಯೋದು ಬಿಟ್ರೆ ನೀರು ಇಷ್ಟು ಅಂತ ಕುಡುದ್ರೆ ನಮ್ಗೆ ಆಹಾರನು ಕೂಡ ನೀಟಾಗಿ ಡೈಜೇಶನ್ ಆಗಿ ಅದರಿಂದ ತುಂಬ ನಾವು ಎಲ್ದಿ ಆಗಿರ್ತೀವಿ ನಮ್ಮ ಚರ್ಮ ಕೂದಲು ಎಲ್ಲಾದಕ್ಕು ಆವಶ್ಯಕತೆ ಇದ್ದೇ ಇದೆ ನಮಗೆ ಸ್ಟ್ರೆಂತ್ ಕೂಡ ಎಷ್ಟೋ ಸುಸ್ತು ಆಗಿರುತ್ತೆ ನಮಗೆ ಬಿಸ್ಲಲ್ಲಿ ಓಡಾಡಿ ಬಂದು ಮನೆಗೆ ಬರ್ ಬರ್ತೀವಿ ಅಯ್ಯೋ ಒಂದು ಗ್ಲಾಸ್ ನೀರು ಕುಡದ್ರೆ ಸಾಕು ಅನ್ಸುತ್ತೆ ನೀರು ಕುಡ್ದು ಬಿಟ್ಟರೆ ಎಷ್ಟೋ ಸಮಾಧಾನ ಆಗುತ್ತೆ ಇವಾಗ ಹೇಗೆ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಕುಡಿ ಈ ಬಿಸ್ಲು ನೋಡಿದರೆ ನಾವು ಫ್ರಿಜ್ಜಲ್ಲಿ ನೀರು ಇಟ್ಕೊಂತೀವಿ ನೀರು ಕುಡಿತಿವಿ ಆ ನೀರು ಕುಡುದ್ರೆ ನಮ್ಗೆ ಸಮಾಧಾನ ಆಗತ್ತೆ ಎಷ್ಟು ಹೋಡಾಡಿ ಏನೇ ಮಾಡಿ ಒಂದು ಜ್ಯೂಸ್ ಕುಡುದ್ರು ಕೂಡ ಅಷ್ಟು ಸಮಾಧಾನ ಆಗಲ್ಲ ನೀರು ಬೇಕು ಅನ್ಸುತ್ತೆ ಕೋಲ್ಡ್ ವಾಟ್ರು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಕುಡ್ದು ಬಿಡ್ತೀವಿ ಅದರಿಂದ ಗಂಟಲು ನೋವಾಗತ್ತೆ ನಾವು ನಾರ್ಮಲ್ ನೀರೆ ಕುಡಿಬೇಕು ಹ ನೀರುನ್ನ ಬಿಸಿ ಮಾಡಿ ಕುದ್ಸಿ ಹಾರ್ಸಿ ಕುಡಿಬೇಕು ಅದೆಲ್ಲ ಡಾಕ್ಟರ್ಸ್ ನಮ್ಗೆ ಹೇಳಿರ್ತಾರೆ ಅವರು ಡಾಕ್ಟರ್ಸ್ ಹೇಳೋದು ನಿಜ ಅದು ನೀರಲ್ಲು ಕೂಡ ಈಗ ಮಿನರಲ್ಸು ಜಾಸ್ತಿ ಗಲೀಜು ಇರುತ್ತೆ ಇವಾಗ ಅವಾಗೆಲ್ಲ ಆ ಥರ ಇರಲಿಲ್ಲ ಈಗ ಕೆರೆಗಳಿಗೆ ತಂದು ಬಟ್ಟೆ ಎಸೆಯೋದು ಅಲ್ಲಿ ತಂದು ಪ್ರಾಣಿ ಸತ್ತೋಗಿದ್ದರೆ ಎಸಿಯೋದು ಪಕ್ಷಿಗಳು ಸತ್ತೋಗಿದ್ದರೆ ಎಸಿಯೋದು ಮತ್ತು ಎಲ್ಲ ಗಲೀಜು ಮಾಡಿ ಆ ಕಸ ತಗೋಗ್ ಎಸಿಯೋದು ಎಲ್ಲ ಮಾಡಿ ನೀರು ತುಂಬ ಗಲೀಜು ಆಗಿರುತ್ತೆ ಇವಾಗ ಹಾಗಾಗಿ ಈಗ ಎಲ್ಲಾರ ಮನೆಯಲ್ಲು ವಾಟರ್ ಪ್ಯೂರಿಫೈರು ವಾಟರ್ ಪ್ಯೂರಿಫೈರ್ ಇರೋದರಿಂದ ಫಿಲ್ಟ್ರ್ ಆಗಿ ನೀರು ಬರುತ್ತೆ ನಮ್ಗೆ ಇದೇ ಥರದ ಫಿಲ್ಟ್ರ್ ಬೇಕು ಅಂತ ತಗೊತೀವಿ ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷ ಗಟ್ಲೆ ಕೊಟ್ಬಿಟ್ಟು ಫಿಲ್ಟ್ರ್ ತಗೊಂಡು ನೀರು ಕುಡಿತೀವಿ ಅದು ನಮಗೆ ತುಂಬಾ ಆವಶ್ಯಕತೆ ಇದೆ ಈಗ ಅದೇ ನಮಗೆ ಬೇಕಾಗಿರೋ ಅಂತ ವಸ್ತುನ ನಮ್ಗ ಯಾವ ರೀತಿ ಟೆಕ್ನಾಲಜಿ ಮುಂದ್ವರ್ದಿದೆ ಅಂದರೆ ನಮ್ಗ ಇದೇ ಥರ ಬೇಕು ಅಂತ ನಾವು ಪ್ರತಿ ಒಂದರಲ್ಲೂ ನೀರಿನ ಬಳ್ಸ್ಕೊಂಡು ಎಲ್ಲಾನು ಯೂಸ್ ಮಾಡ್ಕೊಂಡು ಈ ಥರ ನಾವು ಇದು ಮಾಡ್ಕೊಂಡು ಇದ್ದೀವಿ ನೀರಿನ ಆವಶ್ಯಕತೆ ಎಲ್ಲರಿಗೂ ಕೂಡ ತುಂಬ ಇದೆ ವಾಟರ್ ಪ್ಯೂರಿಫೈರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ವಾಟರ್ ಪ್ಯೂರಿಫೈರ್ಯಿಂದ ಫಿಲ್ಟ್ರ್ ಆಗಿರೋ ನೀರು ಕುಡಿತೀವಿ